ಸಾಂಸ್ಕೃತಿಕ ಪದ್ಧತಿಗಳ ಮೇಲೆ ಶಿಕ್ಷಣದ ಪರಿಣಾಮ ಕಡಿಮೆ ಆಗ್ತದೆ ಹೊರತು ಆಗ್ತಾಯಿದೆಯೇ ಹೊರತು ಜಾಸ್ತಿ ಏನೂ ಆಗ್ತಾಯಿಲ್ಲ ಯಾಕಂದರೆ ಈಗ ನೋಡುವುದಾದ್ರೆ ನೀವು ಕನ್ನಡ ಮಾಧ್ಯಮದ ಒಂದು ಉದಾಹರಣೆಯನ್ನು ನೋಡಿಕೊಳ್ಳೋಣ ಕನ್ನಡ ಮಾಧ್ಯಮದ ಸಂಖ್ಯೆ ಕಡಿಮೆ ಆಗ್ತಾಯಿದೆಯೇ ಹೊರತು ಜಾಸ್ತಿ ಆಗ್ತಾಯಿಲ್ಲ ಎಲ್ಲ ಆಂಗ್ಲ ಮಾಧ್ಯಮಗಳು ತಲೆ ಎತ್ತುತ್ತಾಯಿದೆ ಈಗ ಎಲ್ಲ ಕಡೆಗಳಲ್ಲಿಯೂ ಆಂಗ್ಲ ಮಾಧ್ಯಮ ಆಂಗ್ಲ ಮಾಧ್ಯಮ ಈಗಿನ ಶಿಕ್ಷಣ ಕೂಡ ಸಂಸ್ಕೃತ ಪದ್ಧತಿಗಳ ಬಗ್ಗೆ ಏನು ತಿಳಿಸುವುದು ಕೂಡ ಇಲ್ಲ ಈಗ ಏನಿದ್ದರೂ ಮಾರ್ಕ್ ಮಾರ್ಕ್ ಮಾರ್ಕ್ ಮಕ್ಕಳಿಗೆ ಕೇವಲ ಬುಕ್ಕಿನದ್ದೇ ತಲೆಗೆ ಕೊಡುತ್ತಾರೆ ವಿನಹ ಸಾಂಸ್ಕೃತಿಕ ಪದ್ಧತಿಗಳ ಬಗ್ಗೆ ಏನು ಈಗ ಅಷ್ಟೊಂದು ಹೇಳಿ ಕೊಡುತ್ತ ಇಲ್ಲ ಇದು ನನ್ನ ಒಂದು ಅನುಭವೂ ಕೂಡ ನಾನು ನೋಡಿ ಏನಾದರೂ ಹೇಳೋದಲ್ಲ ಇದು ನನ್ನ ಅನುಭವದಿಂದ ನಾನು ಹೇಳ್ತಿರೋದು ಅಂದರೆ ಈಗ ಕನ್ನಡ ಮಾಧ್ಯಮಗಳು ಯಾವಾಗ್ಲಿಂದ ಕಡಿಮೆ ಕುಸಿತಾ ಹೋಯ್ತೋ ಆವತ್ತಿಂದ ನಮ್ಮ ಸಾಂಸ್ಕೃತಿಕ ಪದ್ಧತಿಗಳು ಕೂಡ ಕುಸಿತಾನೇ ಹೋದವು ಎಷ್ಟು ಕನ್ನಡ ಮಾಧ್ಯಮಗಳಿರ್ತದೋ ಅಷ್ಟು ನಮ್ಮ ಸಾಂಸ್ಕೃತಿಕ ಪದ್ಧತಿಗಳು ಕೂಡ ಬೆಳೀತ ಇರುತ್ತದೆ ಈಗಿನ ಈ ಆಂಗ್ಲ ಮಾಧ್ಯಮದ ಶಿಕ್ಷಣ ನಮ್ಮ ಸಾಂಸ್ಕೃತಿಕ ಪದ್ಧತಿಗಳ ಮೇಲೆ ಏನು ಪರಿಣಾಮ ಕೂಡ ಬೀಳ್ತಾಯಿಲ್ಲ